ಹಾಂ ಹಲೋ ಹಾಂ ಹಲೋ ಹೇಳಿ ಹಾಂ ನಮಸ್ತೆ ಹಾಂ ಹಾಂ ಹಾಂ ನಿಮ್ಮದು ಒಂದು ಆಧಾರ್ ಕಾರ್ಡ್ ತನ್ನಿ ಒಂದು ಮೂರು ಫೋಟೋ ತನ್ನಿ ಪ್ಲಸ್ ಒಂದು ಐನೂರು ರೂಪಾಯಿ ಕ್ಯಾಶ್ ತನ್ನಿ ಐನೂರು ರೂಪಾಯಿ ಕೊಟ್ಟು ಖಾತೆ ತೆರಿಬೇಕಾದರೆ ಹಾಂ ಮೂರು ತನ್ನಿ ಹಾಂ ನಿಮಗೆ ಚೆಕ್ ಬುಕ್ ಏನಾರು ಬೇಕಾ ಚೆಕ್ ಬುಕ್ ಬೇಡವಾ ಎ ಟಿ ಎಮ್ ಕಾರ್ಡ್ ಕೊಡಲಾ ಹಾಂ ಎ ಟಿ ಎಮ್ ಕಾರ್ಡ್ ತಗೊಂಡ್ರೆ ನೀವು ಮಿನಿಮಮ್ ಐನೂರು ರೂಪಾಯನ್ನ ಮೇಯ್ನ್ಟೇನ್ ಮಾಡಬೇಕು ಅಂದರೆ ನೀವು ಐನೂರು ರೂಪಾಯಿ ಅಲ್ಲಿ ಇರಲೆಬೇಕು ಐನೂರು ರೂಪಾಯಿ ಕಮ್ಮಿ ಇಟ್ಟಿದ್ದರೆ ನಿಮಗೆ ಫೈನ್ ಆಗ್ತದೆ ದಂಡ ಬೀಳ್ತದೆ ದಂಡ ಅದು ನೆಗೋಶಿಯೇಬಲ್ ಅಂದರೆ ಅದು ಹೇಳಲಿಕ್ಕಾಗದಿಲ್ಲ ಅದೆ ಬ್ಯಾಂಕ್ ಆಯಾ ಕಾಲಕ್ಕೆಇಷ್ಟು ರೂಲ್ಸ್ ಅಂತ ಇರ್ತದೆ ಈ ವರ್ಷ ನಿಮಗೆ ನಿಮಗೆ ಐನೂರು ರೂಪಾಯಿಗೆ ಐವತ್ತು ರೂಪಾಯಿ ಹಾಕ್ಬೋದು ಮುಂದಿನ ವರ್ಷ ಇನ್ನು ಜಾಸ್ತಿ ಹಾಕ್ಬೋದು ಅದು ಹೇಳಲಿಕ್ಕಾಗದಿಲ್ಲ ಆಯಾ ಆ ವರ್ಷದ್ದು ಹೇಗೇಗೆ ಇರ್ತದೆ ಅದು ಗೊತ್ತಾಗೋದಿಲ್ಲ ಆ ರೀತಿ ಮಾಡ್ಕೊಬಾರದು ದಂಡ ಎಷ್ಟು ಹಾಕ್ತಾರಂತ ನೀವು ಅಕೌಂಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಖಾತೆ ತೆರೆಯೊ ಮುಂಚೆ ಕೇಳೋದಲ್ಲ ಹಾಂ ಖಾತೆದಾರರು ಐನೂರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಉಳಿಸ್ಕೊಳ್ಲೇಬೇಕು ಹಾಂ ಉಳ್ಸ್ಕೊಬೇಕು ಐನೂರು ರೂಪಾಯಿ ಅಲ್ಲ ಈ ಅಕೌಂಟಲ್ಲಿ ಹಣ ಇಡಲಿಕ್ಕೆ ಅಕೌಂಟ್ ಓಪನ್ ಮಾಡೋದು ಈ ಐನೂರು ರೂಪಾಯಿ ಬ್ಯಾಲೆನ್ಸ್ ಉಳ್ಸ್ಕೊಳಕ್ಕೆ ಅಷ್ಟೆ ಅಲ್ಲ ಅದ್ರಲ್ಲಿ ನೀವು ವ್ಯವಹಾರ ಮಾಡಬೇಕು ಟ್ರಾನ್ಸ್ಯಾಕ್ಷನ್ ಮಾಡಬೇಕು ಬ್ಯಾಂಕ್ ಬ್ಯಾಂಕಲ್ಲಿ ಖಾಲಿ ಸುಮ್ಮನೆ ಅಕೌಂಟ್ ಓಪನ್ ಮಾಡಿಟ್ಟರೆ ಅದು ಹಾಗೆ ಡೆಡ್ ಅಕೌಂಟ್ ಆಗ್ತದೆ ನಾವೇನು ಮಾಡ್ತಿವಂದರೆ ಆರು ತಿಂಗಳಲ್ಲಿ ನಿಮ್ಮದು ಏನು ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದರೆ ಅದು ಇನ್ಆ್ಯಪ್ರೆಟಿವ್ ಅಕೌಂಟ್ ಅಂತ ಮಾಡ್ತೇವೆ ಅಂದರೆ ಅದು ಸಕ್ರಿಯೆ ಇಲ್ಲದ ಅಕೌಂಟ್ ಅಂತ ಮಾಡಿ ಅದನ್ನು ಮೂಲೆಗೆ ಬಿಸಾಕಿ ಬಿಡ್ತೇವೆ

ಹಾಂ ಬರುವಾಗ ಅದೆ ನೀವು ಒಂದು ಮೂರು ಫೋಟೋ ಒಂದು ಆಧಾರ್ ಕಾರ್ಡು ಮತ್ತೆ ಇಂಟ್ರಡ್ಯೂಸ್ ಮಾಡೋಕೆ ನಿಮ್ಮ ಪರಿಚಯ ಮಾಡಲಿಕ್ಕೆ ನಿಮ್ಮ ಪರಿಚಯಸ್ತ್ರು ಯಾರಾದ್ರು ಇದ್ದರೆ ಒಂದು ಸೈನ್ ಬೇಕಾಗುತ್ತೆ ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಹೋಲ್ಡ್ರು ಈಗ ಅವರು ಯಾರು ಅಕೌಂಟ್ ಇದೆ ಅವ್ರ್ದು ಒಂದು ಸೈನು ಬೇಕಾಗ್ತದೆ ನಮಗೆ ಇಂತವ್ರು ನಮಗೆ ಪರಿಚಯ ಇದ್ದಾರೆ ಅಂತ ಹೇಳಲಿಕ್ಕೆ ಸಹಿ ಬೇಕಾಗ್ತದೆ ಅದೇನು ತೊಂದರೆ ಇಲ್ಲ ಅಲ್ಲಿ ಯಾರು ಬ್ಯಾಂಕಿಗೆ ಕಸ್ಟಮರ್ ಬಂದಿರ್ತಾರೆ ಅವ್ರ ಕೈಯಲ್ಲಿ ಒಂದು ಸೈನ್ ಹಾಕಿಸ್ಕೊಳ್ಳಿ ಅದೇನು ದೊಡ್ಡ ವಿಷಯ ಅಲ್ಲ ಅದು ನಾಮಕಾವಸ್ಥೆಗೆ ಅಷ್ಟೆ ವಿಳಾಸ ಇವಾಗ ನಿಮ್ಮ ಆಧಾರ್ ಕಾರ್ಡಲ್ಲಿ ವಿಳಾಸ ಇಲ್ವಾ ಹಾಂ ಹಾಗಾದ್ರೆ ಒಂದು ಕೆಲಸ ಮಾಡಿ ಬರುವಾಗ ರೇಷನ್ ಕಾರ್ಡು ಸಹ ಹಿಡ್ಕೊಂಡು ಬನ್ನಿ ಅಡ್ರೆಸ್ ರೇಷನ್ ಕಾರ್ಡ್ ಇಲ್ಲಂದರೆ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಹಾಂ ಯಾವುದಾದ್ರೂ ಅಡ್ಡಿಲ್ಲ ಡ್ರೈವಿಂಗ್ ಲೈಸೆನ್ಸ್ ಬೇಕಾರೆ ಡ್ರೈವಿಂಗ್ ಲೈಸೆನ್ಸ್ ತನ್ನಿ ಅಥವಾ ಬ್ಯಾಂಕ್ ಬ್ಯಾ ಇದು ರೇಷನ್ ಕಾರ್ಡ್ ತನ್ನಿ ಒಟ್ಟು ಅಡ್ರೆಸ್ ಇರುವಂತ್ಜದ್ದು ಒಂದು ಕಾ ಪ್ರೂಫಿಗೆ ಹಿಡ್ಕೊಂಡು ಬನ್ನಿ ಒಂದು ಆದರೆ ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ಆಧಾರ ಕಾರ್ಡ್ ಬೇಕೇ ಬೇಕು ಚೆಕ್ ಹಾಂ ಪಾಸ್ಪೋರ್ಟ್ ಸೈಝ್ ಫೋಟೋ ತನ್ನಿ ಪಾಸ್ಪೋರ್ಟ್ ಸೈಝ್ ಒಂದು ಒಂದು ಫೋಟೋವನ್ನು ನಿಮ್ಮ ಪಾಸ್ಬುಕ್ಕಿಗೆ ಹಚ್ಚಿ ಕೊಡ್ತೇವೆ ಹಾಂ ಎರಡು ಕಾಪಿಯನ್ನು ನಾವು ಇಲ್ಲಿ ಅಪ್ಲಿಕೇಷನ್ ನಿಮ್ಮ ಅಪ್ಲಿಕೇಷನ್ ಜೊತೆ ಇಟ್ಟುಕೊಳ್ತೇವೆ ನೀವು ನೆಕ್ಸ್ಟ್ ನೀವು ಎ ಟಿ ಎಮ್ ಕಾರ್ಡಿಗೆ ಟ್ರಾನ್ಸ್ಯಾಕ್ಷನ್ ಮಾಡ್ತಿರಲ್ಲ ಏನಾದರು ಸಮಸ್ಯೆ ಬಂದರೆ ನಿಮ್ಮ ನೀವು ಇಂಥವರು ನೀವೇ ಇಂಥವರು ಫೋಟೋ ನೋಡಿಕೊಳ್ಳೋಕೆ ಬ್ಯಾಂಕಲ್ಲಿ ಇಟ್ಟಿರ್ತಿವಿ ನಾವು ಅದನ್ನು ಓಕೆ ಬೇಡ ನೀವು ಬರೋದು ಬೇಡ ಯಾಕೆ ಬರ್ತೀರಾ ಈಗೆಲ್ಲ ಈಗ ಈಗೆಲ್ಲ ಪೇಪರ್ ಲೆಸ್ ಆಗಿದೆ ಈಗೆಲ್ಲ ನೀವು ಬ್ಯಾಂಕಿಗೆ ಬರಬೇಕು ಅಂತಿಲ್ಲ ಇಲ್ಲಿ ಎ ಟಿ ಎಮ್ ಕಾರ್ಡ್ ಕೊಡ್ತೇವಲ್ಲ ನೀವು ಬ್ಯಾ ಅಲ್ಲಿ ಚೆಕ್ಕು ಹಾಕಿ ಚೆಕ್ ಹಾಕಿದ್ದು ಇಲ್ಲಿ ನೀವು ದುಡ್ಡುನ್ನ ನೀವು ನೋಡದೇನೆ ನೀವು ಅಕೌಂಟ್ ಮುಂದುವರ್ಸ್ಬೋದು ಏನು ತೊಂದರೆಯಿಲ್ಲ ನೀವು ನಿಮ್ಮ ನಿಮ್ಮ ಕಸ್ಟಮರಿಗೆ ನಿಮ್ಮ ಯಾರಿದ್ದಾರೆ ಅವರಿಗೆಲ್ಲ ನೀವು ಚೆಕ್ ಕೊಡ್ಬೋದು ಅವ್ರು ಅಲ್ಲಿ ಹಾಕ್ಬೋದು ನಿಮಗೆ ನೀವು ಬ್ಯಾಂಕ್ಗೆ ಬರಲೇಬೇಕು ಅಂತೇನಿಲ್ಲ ಹಣ ಏನೆಂದ್ರೆ ಮಿನಿಮಮ್ ಮಿನಿಮಮ್ ಬ್ಯಾಲೆನ್ಸ್ ಕಮ್ಮಿ ಮಾಡಿದ್ರೆ ಅಂತಾನ ಇಲ್ಲ ಹಾಗೇನು ಕಟ್ ಆಗೋದಿಲ್ಲ ಈಗ ಉದಾರ್ಣೆಗೆ ನಿಮ್ಮ ಅಕೌಂಟಲ್ಲಿ ಒಂದು ಐದು ಸಾವಿರ ಇದೆ ನೀವು ಐನ್ನೂರು ರೂಪಾಯಿ ಬಿಟ್ಟು ಉಳಿದ ಅಷ್ಟು ಹಣವನ್ನು ಸಹ ತೆಗಿಬೋದು ಏನು ತೊಂದರೆ ಇಲ್ಲ ಆದರೆ ಮಿನಿಮಮ್ ಐನೂರು ರೂಪಾಯಿ ಬ್ಯಾಲೆನ್ಸನ್ನ ಮೇಯ್ನ್ಟೇನ್ ಮಾಡಬೇಕು ಹಾಗಂತೇಳಿ ನಿಮಗೆ ತೀರ ಅರ್ಜೆಂಟ್ ಇದ್ದರೆ ಐನ್ನೂರು ರೂಪಾಯಿ ಸಹ ಬರ್ತದೆ ಬರಲ್ಲ ಅಂತ ಏನಿಲ್ಲ ಅಲ್ಲಿ ಝೀರೋ ಬ್ಯಾ ವರೆಗೆ ಬರ್ತದೆ ಆದರೆ ಐನೂರು ರೂಪಾಯಿಗೆ ಫೈನ್ ಆಗ್ತದೆ ನಿಮಗೆ ಅಷ್ಟೆ ಮತ್ತೇನಲ್ಲ ಹಾಂ ನಾಳೆ ಬನ್ನಿ ಬನ್ನಿ ಆರಾಮ್ಸೆ ಬನ್ನಿ ಅದು ಬ್ಯಾಂಕ್ ಟೈಮ್ ಬ್ಯಾಂಕ್ ಬೆಳಿಗ್ಗೆ ಹತ್ತು ಗಂಟೆಗೆ ಓಪನ್ ಆಗ್ತದೆ ಸಂಜೆ ನಾಲ್ಕು ಗಂಟೆವರೆಗೆ ಇರ್ತದೆ ನೀವು ಬೆಳಿಗ್ಗೆ ನೀವು ಮಧ್ಯಾಹ್ನ ಒಂದು ಗಂಟೆ ಒಳಗೆ ಬರಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಬರೋಕಾಗದಿದ್ರೆ ಎರಡುವರೆಯಿಂದ ನಾಲ್ಕು ಗಂಟೆವರೆಗೆ ಟೈಮ್ ಇರ್ತದೆ ಈಗ ಬ್ಯಾಂಕ್ ಈಗ ಎರಡು ಹೊತ್ತು ಮಾಡಿದ್ದೇವೆ ಬೆಳಿಗ್ಗೆ ಮುಂಚೆ ಎಲ್ಲ ಒಂದು ಹೊತ್ತು ಇತ್ತಲ್ಲ ಈಗ ಎರಡು ಹೊತ್ತು ಮಾಡಿದ್ದೇವೆ ನೀವು ಯಾವಾಗ ನಿಮ್ಗೆ ಅನುಕೂಲ ಆಗ್ತದೆ ಬನ್ನಿ ನೀವು ಫಸ್ಟಿಗೆ ಅಕೌಂಟ್ ಓಪನ್ ಮಾಡ್ರಿ ಮತ್ತೆ ಸಾಲ ನೋಡುವಾ ಹಾಂ ನಾಳೆ ಬನ್ನಿ ಹಾಂ ಓಕೆ ಓಕೆ ಬನ್ನಿ ವೆಲ್ಕಮ್